ಹಲೋ ಮೇಡಮ್ ನಾನು ನನ್ನ ಹೆಸ್ರು ಹರ್ಷಿತ ಅಂತ ನಾಳೆ ನಾಡಿದ್ದು ನಮ್ಮ ಮನೇಲ್ಲಿ ಗೃಹಪ್ರವೇಶ ಇದೆ ಅದಕ್ಕೆ ಒಂದು ಸ್ವಲ್ಪ ಬಾಳೆಹಣ್ಗಳ್ ಬೇಕಾಗಿದ್ದವು ಅದೇ ನೀವು ನಮ್ಮ ನಮ್ಮ ಫ್ರೆಂಡ್ ಒಬ್ಬರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ನೀವು ಫುಲ್ ಫುಲ್ಲು ಬಾಳೆಅಣ್ದು ಇದು ಮಾಡ್ತೀರ ಅಂತ ಅದಕ್ಕೆ ನಮ್ಗೆ ಸ್ಪೆಸಿಫಿಕ್ಕಾಗಿ ನಂಜನಗೂಡ್ದು ರಸ ಬಾಳೆಹಣ್ ಬೇಕಾಗಿತ್ತು ಮೇಡಮ್ ಏನಕ್ಕೆ ಹಾಗೆ ಏನಕ್ಕೆ ಹಾಗಾಗಿದೆ ಮೇಡಮ್ ಹೌದಾ ಮೇಡಮ್ ಏಲಕ್ಕಿಗಾದರೆ ಎಷ್ಟು ತೊಗೋತೀರಾ ಏಲಕ್ಕಿಗಾದರೆ ಎಷ್ಟು ತೊಗೋತೀರ ಹೌದಾ ನಮ್ಗು ಗೊನೆನೇ ಬೇಕು ಅದೂ ಒಂದು ಸ್ವಲ್ಪ ಕಾಯಿ ಥರ ಇರದು ಬೇಕು ಯಾಕನ್ ನಾಡಿದ್ದಲ್ವಾ ಫಂಕ್ಷನ್ ಇರೋದು ಅದಕ್ಕೆ ಎಷ್ಟು ದಿನ ಇಡ್ಬೋ ಇಡ್ಬೋದು ಮೇಡಮ್ ಅದು ಹಣ್ಣು ಎ ಅದೇ ಎಷ್ಟು ದಿನ ಇಡ್ಬೋದು ಆ ಬಾಳೆಗೊನೇನ ಹೌದಾ ಅಲ್ಲ ಒಂದೊಂದು ಕಾಯಿಯಾಗಿ ಆಂ ಅದು ಒಂದು ಸ್ವಲ್ಪ ಬಾಳೆಹಣ್ಣು ಬೇಗ ಹಣ್ಣಾಗೋಂಥದ್ದು ಬೇಕು ಹಂಗೇನೆ ನಾವೇ ಫುಲ್ಲು ಕಾಯಿ ಇರೋದು ನಾವೇ ಹಣ್ ಹಣ್ ಮಾಡ್ಕೋಬೋದಲ್ಲವಾ ಆ ಥರನೂ ಒಂದು ಸ್ವಲ್ಪ ಕೊಟ್ಟು ಕಳಿಸಿ ಸರಿ ಮೇಡಮ್ ನಾನು ಹೇಳ್ತೀನಿ ನಾಡಿದ್ದು ಕೊಟ್ಟು ಕಳಿಸಿ ಸರ್ ತ್ಯಾಂಕ್ ಯು ಮೇಡಮ್